ನನಗೆ ಮೀನಿನ ಬಗ್ಗೆ ಇಷ್ಟ ಆದ್ದರಿಂದ ನಾವು ಬಂಗುಡೆ ಬೂತಾಯಿ ಕಲ್ಲೂರು ಮಾಂಜಿ ಹಾಗೇನೇ ಎಲ್ಲಾ ಥರದ ಮೀನು ತಾಟೆ ಅಡೆ ಮೀನು ಎಟ್ಟಿ ಇದನ್ನೆಲ್ಲ ತಿನ್ನಲು ಬಯಸುತ್ತೇವೆ ಆದರೆ ಇಲ್ಲಿ ಜಾಸ್ತಿ ತಿನ್ನೋದು ಬೂತಾಯಿ ಮತ್ತು ಬಂಗಡೆಯನ್ನು ತಿಂತಾರೆ ಜನಗಳು ದಿನ ತೆಕ್ಕೊಂಡು ದಿನ ಪದಾರ್ಥ ಮಾಡ್ತಾರೆ ಮೀನನಲ್ಲಿ ಎಣ್ಣೆ ಅಂಶ ಇದೆ ಕಣ್ಣಿಗೆ ಒಳ್ಳೆಯದಂತ ಹೇಳ್ತಾರೆ ಅದಕ್ಕಾಗಿ ಮೀನು ದಿನ ಸೇವಿಸ್ತೇವೆ ನಮಗೆ ಮೀನು ಅಂತೇಳಿದರೆ ತುಂಬಾ ಇಷ್ಟ ಈಗ ಮೀನಿನ ರೇಟ್ ಮಾತ್ರ ತುಂಬಾ ಜಾಸ್ತಿ ಮುಂಚೆ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು ಈಗ ಕಡಿಮೆ ರೇಟಿಗೆ ಸಿಕ್ಕುದಿಲ್ಲ ಆದರೂ ಈಗಲೂ ಮೀನಿನ ಇದು ತೆಕ್ಕೊಳ್ತೇವೆ ನಾವು ಅದು ತೊರಕ್ಕೆ ಮತ್ತು ಕಲ್ಲೂರು ಮತ್ತು ತೇಡೆ ಮತ್ತು ಎಲ್ಲಾ ಬಗೆಯ ಮೀನುಗಳು ಸಿಕ್ತದೆ ಈಗ ಯಾವುದು ಬೇಕಾದರೂ ಈಗ ಸಿಗ್ತದೆ ಆದರೆ ಐಸಿನಾಗಿತ್ತಲು ಹಸಿ ಮೀನು ಸಿಕ್ಕಿದ್ದರೆ ಬಾರಿ ಒಳ್ಳೆಯದು ಐಸ್ ಹಾಕಿದ್ದು ಎಷ್ಟು ಹೇಳಿದ್ರು ಅಷ್ಟೇ ಹಸಿ ಹಸಿ ಸಿಕ್ಕಿದ್ದು ಸಣ್ಣ ಸಣ್ಣ ಮೀನು ತಿನ್ನಲು ತುಂಬಾ ಖುಷಿ ಆಗ್ತದೆ ಅದ್ರ ಸಾರು ಕುದಿಯುವಾಗನೇ ಪರಿಮಳ ಬರ್ತದೆ ಈಗ ದೊಡ್ಡ ದೊಡ್ಡ ಮೀನಿಗೆ ಐಸ್ ಹಾಕಿದರೆ ಅದಷ್ಟೊಂದು ಒಳ್ಳೆಯದಾಗುವುದಿಲ್ಲ ಅದು ಸಾರು ಮೀನು ಮಾಡ್ತಾರೆ ಮತ್ತು ಎಂತ ಎಂತ ಮೀನು ಮಾಡ್ತಾರೆ ಅದಕ್ಕಿಂತಲೂ ಬೂತಾಯಿ ಬಂಗುಡೆ ಮಾಂಜಿ ಗಿಂಜಿ ಅದೆಲ್ಲ ತಿಂದು ನಾವು ಒಳ್ಳೆದರಲ್ಲಿ ಇರ್ತೇವೆ ನಮಗೆ ನಮಗೆ ಮೆಚ್ಚಿನ ಮೀನು ಅಂತೇಳಿದರೆ ಬೂತಾಯಿ ಬಂಗುಡೆ ಮಾಂಜಿ ತಾಟೆ ಮತ್ತು ಇದು ಕಲ್ಲೂರು ಮತ್ತು ಕೆಲವು ಬಂಡಸ ಎಲ್ಲ ಮೀನನ್ನು ನಾವು ಎತ್ತಿ ಅದನ್ನೆಲ್ಲ ಒಂದೊಂದ್ಸಲ ತೆಕ್ಕೊಳ್ತೇವೆ ತೆಕೊಂಡದನ್ನು ಒಳ್ಳೆಯ ಅರ್ಧ ಅರೆದು ಒಳ್ಳೆಯ ಪದಾರ್ಥ ಮಾಡಿ ಇಲ್ಲದಿದ್ದರೆ ಕಾಯಿಸಿ ತಿಂತೇವೆ ನಾವು ಅದರಲ್ಲಿ ನಮಗೆ ಒಳ್ಳೇದು ಪೌಷ್ಟಿಕಾಂಶ ಸಿಗ್ತದಂತೇಳಿ ನಾವು ತಿನ್ನುವುದು ಅದು ಮೀನು ತಿಂದರೆ ಕೆಲವರಿಗೆ ಒಳ್ಳೆಯದಾಗ್ತದೆ ಕೆಲವರಿಗೆ ತುಂಬಾ ಕಣ್ಣಿಗೂ ತೊಂದರೆ ಬರುದಿಲ್ಲ ಅದರಲ್ಲಿ ವಿಟಮಿನ್ ಇರ್ತದಂತೇಳ್ತಾರೆ ಅದಕ್ಕಾಗಿ ಬೂತಾಯಲ್ಲಿ ತುಂಬ ವಿಟಮಿನ್ ಉಂಟಂತೇಳ್ತಾರೆ ಹಾಗಾಗಿ ಬೂತಾಯನ್ನು ಸೇವಿಸ್ತೇವೆ ನಾವು ಹಾಗಾಗಿ ನಮಗೆ ಯಾವುದೇ ಕಾ ಇದಿಲ್ಲ ಇನ್ನು ಮುಂದಕ್ಕೂ ನಾವು ಉಂಟಲ್ಲ ಮೀನು ತುಂಬಾ ಬರಲಿ ಅಂತೇಳಿ ಹೇಳ್ತಾ ಇದ್ದೇವೆ ಇನ್ನು ಮಳೆಗಾಲ ನಿಂತ ನಂತರ ಒಳ್ಳೊಳ್ಳೆಯ ಮೀನು ಬರ್ತದೆ ಆವಾಗ ನಾವು ಮೀನು ತೆಕೊಂಡು ಒಳ್ಳೆಯ ಪದಾರ್ಥ ಕಾಯಿಸಿ ತಿಂತೇವೆ ಮೀನು ಪದಾರ್ಥ ಅಂತೇಳಿದರೆ ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆದ್ದರಿಂದ ನಮಗೆ ಯಾವ ತೊಂದರೇನು ಬರುದಿಲ್ಲ ಮೀನು ತಿನ್ನದಿದ್ದರೇನೆ ಸ್ವಲ್ಪ ಕಾಯಿಲೆ ಎಲ್ಲ ಬರುದು ಜಾಸ್ತಿ ಬರುದಂತ ಹೇಳ್ತಾರೆ ಡಾಕ್ಟ್ರುಗಳು ಮೀನು ಬಿಡಬೇಡಿ ಅದರಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಎಲ್ಲ ಇರ್ತದೆ ಅಂತ ಹೇಳಿದಾರೆ ಹಾಗಾಗಿ ಅದನ್ನೇ ನಾವು ಸೇವಿಸ್ತೇವೆ